ನನಗೆ ಇಂಟರ್ನೆಟ್ ಬ್ಯಾಂಕಿಂಗ್ ಅಂದರೆ ತುಂಬ ಇಷ್ಟ ಯಾಕೆ ಅಂದರೆ ಅದು ತುಂಬ ಸಮಯಾನ ಸೇವ್ ಮಾಡ್ಬೌದು ಮತ್ತು ನಾವು ಇವಾಗ ದೂರ ಹೋಗಿ ಬ್ಯಾಂಕ್ ನಮ್ಮದು ಬ್ರ್ಯಾಂಚ್ ಎಲ್ಲಿದೆ ಅಲ್ಲಿಗೆ ಹೋಗಿ ನಾವು ಅಮೌಂಟ್ ಟ್ರಾನ್ಸ್ಫರ್ ಮಾಡಬೇಕು ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೋಬೇಕು ಇವಾಗ ತುಂಬ ರಷ್ ಇದ್ದರೆ ಆವತ್ತಿನ ಕೆಲಸನೇ ನಾವು ಆಗೋಲ್ಲ ಆದ್ದರಿಂದ ನನಗೆ ಇಂಟರ್ನೆಟ್ ಬ್ಯಾಂಕಿಂಗ್ ತುಂಬ ಇಷ್ಟ ಯಾಕೆ ಅಂದರೆ ನಾವು ಕುಂತಿದ್ದ ಜಾಗದಿಂದಾನೆ ನಾವು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಬೌದು ಇಲ್ಲ ಅಮೌಂಟನ್ನ ನಾವು ಇಸ್ಕೊಬೋದು ಇಲ್ಲ ಅಮೌಂಟನ್ನ ಟ್ರಾನ್ಸ್ಫರ್ ಕೂಡ ಮಾಡ್ಬೌದು ಆದ್ದರಿಂದ ಜನ್ಗಳ್ಗಾಗ ಟೈಮೂ ಸೇವ್ ಆಗುತ್ತೆ ರಿಸ್ಕು ಮತ್ತು ಅಮೌಂಟ್ ಕೂಡ ಸೇವ್ ಆಗುತ್ತೆ ಇವಾಗ ನಾವು ಅಲ್ಲಿಗೆ ಹೋಗ್ಬೇಕಂದ್ರೆ ಟೈಮು ವೇಸ್ಟ್ ಮಾಡ್ಕೊಂಡು ಪೆಟ್ರೋಲೂ ವೇಸ್ಟ್ ಮಾಡ್ಕೊಂಡು ನಾವು ಬ್ರ್ಯಾಂಚಿಗೆ ಹೋಗಿ ಬ್ಯಾಂಕಿಂಗ್ ವಿಧಾನ ಮಾಡಬೇಕು ಆದರೆ ಇವಾಗ ಇಂಟರ್ನೆಟ್ ಇರೋದರಿಂದ ನಾವು ಮೊಬೈಲಲ್ಲೇ ಮಾಡ್ಬೌದು ಲ್ಯಾಪ್ಟಾಪಲ್ಲೇ ಮಾಡ್ಬೌದು ಇಂಟರ್ನೆಟ್ ಮೂಲಕ ನಾವು ಯಾರಿಗೆ ಬೇಕಾರೂ ಪ್ರಪಂಚದ ಮೂಲೆಗೂ ನಾವು ದುಡ್ಡು ಕಳಿಸ್ಬೋದು ಮತ್ತು ದುಡ್ಡನ್ನು ಇಸ್ಕೊಬೋದು ಈ ಕಾರ್ಣಿಂದ ನನಗೆ ಇಂಟರ್ನೆಟ್ಟು ಬ್ಯಾಂಕಿಂಗೇ ನನಗೆ ತುಂಬ ಇಷ್ಟ